ಹ್ಞೂ ಹಲೋ ಹಲೋ ಹೇಳಿ

ಹಾಂ ಹೌದು ರೀ ನೀವು ಹಾಂ ಮೇಡಮ್ ಹೇಳಿ ಮೇಡಮ್

ನಮ್ಮ ಶಾಪಲ್ಲಿ ನಿಮಗೆ ಪೂಜೆ ಮಾಡಕೆ ಬೇಕಾ ಮ್ಯಾಮ್ ಪೂಜೆ ಮಾಡಾಕೆ ಎಲ್ಲ ಎಲ್ಲ ಥರದ್ದು ಇದ್ದಾವೆ ಮ್ಯಾಮ್ ಸೇಬು ಹಣ್ಣು ದ್ರಾಕ್ಷಿ ದ್ರಾಕ್ಷಿ ಮತ್ತೆ ಕಲ್ಲಂಗಡಿ ಹಣ್ ಇದ್ದಾವೆ ಮ್ಯಾಮ್ ಕಿತ್ತಳೆ ಇದ್ದಾವೆ ಮ್ಯಾಮ್ ಸೀತಾಫಲ ಇದ್ದಾವೆ ಸಪೋಟು ಇನ್ನು ನಿಮಗೆ ಬಾಳೆಹಣ್ಣು ಕರ್ಜೂರ ಆ ಥರ ಯಾವು ಬೇಕಾದ್ರು ಇದ್ದಾವೆ ಮ್ಯಾಮ್ ನಿಮ್ಗೆ ಯಾವು ಬೇಕು ಹೇಳಿ ರೀ ಹಾಂ ಮ್ಯಾಮ್ ಹ್ಞೂ ಹ್ಞೂ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಇದೆ ಹಾಂ ಮ್ಯಾಮ್

ಮ್ಯಾಮ್ ಸೇಬೆ ಹಣ್ಣು ಒನ್ ಫಿಫ್ಟಿ ಮ್ಯಾಮ್ ಒನ್ ಕೆ ಜಿ ಡಸನ್ ಅಂದರೆ ಒಂದು ಏಯ್ಟಿ ಮ್ಯಾಮ್ ಡಸನಾ ಮ್ಯಾಮ್ ಒನ್ ಡಸನಾ ಒಂದು ಡಸನ್ ಅಂದರೆ ಏಯ್ಟಿ ಮ್ಯಾಮ್ ಹೌದಾ ಮ್ಯಾಮ್ ನೀವು ಒಂದು ಲೀಸ್ಟ್ ಹೇಳಿ ರೀ ಮ್ಯಾಮ್ ಯಾವು ಎಷ್ಟೆಷ್ಟು ಬೇಕೂಂತ ನಾವು ಅಷ್ಟು ಕಮ್ಮಿ ಮಾಡ್ತೀವಿ ಒಂದೇ ಸರಿ ಮಾಡಕಾಗಲ್ಲ ಅಲ್ವಾ ನೀವು ಎಲ್ಲಿ ತಗೋ ಯಾ ಹೌದಾ ಮ್ಯಾಮ್

ಸರಿ ಮ್ಯಾಮ್ ಮಾಡೋಣ ಮ್ಯಾಮ್ ನೀವು ತಗೊಂತಿರ ಅಂದರೆ ನೀವು ಎಷ್ಟು ತಗೊಂತಿರಿ ಅದ್ರ ಮೇಲೆ ನಾವು ಮಾಡ್ತೀವಿ ಮಾಡಕಾಗ್ತತೆ ಮ್ಯಾಮ್ ಕ್ಯಾಶ್ ಆನ್ ಡೆಲ್

ಹೋಮ್ ಡೆಲಿವರಿ ಮಾಡಬೇಕಾ ಮ್ಯಾಮ್ ಹಾಂ ಮ್ಯಾಮ್ ಸರಿ ಮ್ಯಾಮ್ ಹಾಂ ಸರ್ವಿಸ್ ಕೂಡ ಇದ್ದಾವೆ ಮಾಡ್ತೀವಿ ನಿಮ್ಮ ಅಡ್ರಸ್ ಮನೆ ಅಡ್ರಸ್ ಮೊಬೈಲ್ ನಂಬರು ಎಲ್ಲ ಕರೆಕ್ಟ್ ಆಗಿ ಹೇಳಿದರೆ ನಾವು ಪೇಮೆಂಟ್ ಮಾ ಪೇಮೆಂಟ್ ಇಸ್ಕೊಳಕ್ಕೆ ಬರ್ತಿತ್ತು ಮ್ಯಾಮ್ ಹೋಮ್ ಡೆಲಿವರಿ ಮಾಡಿ ಕ್ಯಾಶಾ ಕಾರ್ಡಾ ಮ್ಯಾಮ್

ಸರಿ ಮೇಡಮ್ ಸರಿ ಮೇಡಮ್ ತ್ಯಾಂಕ್ ಯು ಮ್ಯಾಮ್ ಹಾಂ ಸರಿ ಮ್ಯಾಮ್ ಹಾಂ ಸರಿ ಮ್ಯಾಮ್ ತ್ಯಾಂಕ್ ಯು